ಹಲೋ ಹಾಂ ಮಾ ಹಾಂ ಸರ್ ಹೇಳಿ ಹೌದಾ ಎಷ್ಟು ಲಕ್ಷ ಬೇಕಿತ್ತು ಎಷ್ಟು ಲಕ್ಷ ಬೇಕಿತ್ತು ಸರ್ ಹೌದಾ

ಹೌ ಹೌದಾ ಸರ್ ಹಾಂ ಹಾಂ ಸರ್ ಸಿಗ್ ಸಿಗ್ಬೋದು ಸಿಗ್ಬೋದು ನಮ್ಮದು ಲೋನ್ ಪರ್ಸೆಂಟ್ ಬಂದ್ಬಿಟ್ಟು ಎಂಟು ಎಂಟು ಪರ್ಸೆಂಟ್ ಆಗುತ್ತೆ ಹಾಂ ಹೋಮ್ ಲೋನಿಗೆ ಈಗ ನಿಮ್ದು ಡಾಕ್ಯೂಮೆಂಟ್ ಎಲ್ಲ ಹೇಳ್ತೀನಿ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಹಾಕಿಸ್ಕೊಡ್ತೀವಿ ಸರ್ ಏನಿಲ್ಲ ನಿಮ್ದು ಐ ಟಿ ರಿಟರ್ನ್ ಡಾಕ್ಯೂಮೆಂಟ್ ಒಂದು ಬ್ಲೂಪ್ರಿಂಟ್ ಒಂದು ಅಂದರೆ ಅದೇನು ಯಾವ ಜಾಗದಲ್ಲಿ ಮನೆ ಕಟ್ತೀರೋ ಅದ್ರದ್ದು ಸರ್ವೇದು ಒಂದು ಡಾಕ್ಯೂಮೆಂಟು ನಿಮ್ದು ಆಧಾರು ಪಾನು ಪಾಸ್ಬುಕ್ಕು ಹಾಂ ಈ ಥರದ್ದೆಲ್ಲ ಡಾಕ್ಯೂಮೆಂಟ್ ಬೇಕು

ಆಯಿತು ಸರ್ ನೀವು ಯಾವಾಗ ಬರ್ತೀರೋ ಅವತ್ತೇ ನಾನು ಹಾಕಿಸ್ಕೊಡ್ತೀನಿ ಹೌದು ಹೌದು

ಹಾಂ ಆಯಿತು ಸರ್ ನೀವು ಬನ್ನಿ ಸರ್ ಇಪ್ಪತ್ತು ಲಕ್ಷಕ್ಕೆ ಎಷ್ಟು ಆಗತ್ತೆ ಎಲ್ಲ ಹಾಕ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ ಬನ್ನಿ ಆಗ್ಬೋದು ಸರ್ ಬನ್ನಿ ಹ್ಞೂ ಸರ್ ನಾನು ನಾಳೆ ನಾಡಿದ್ದೆಲ್ಲ ರೀವ್ ಲೀವಲ್ಲಿ ಇರ್ತೀನಿ ಒಂದು ತ್ರೀ ಡೇ ತ್ರೀ ಡೇಸ್ ಬ್ಯಾಕ್ ಹೋಗ್ ಅಲ್ಲ ಸ್ವಾರಿ ಮೂರು ದಿನ ಬಿಟ್ಟು ಬನ್ನಿ ಹೌದಾ ಓಕೆ ಸರ್ ಆಯಿತು ನೀವು ಬರೋ ದಿನ ಒಂದು ಕಾಲ್ ಮಾಡಿದ್ರೆ ಆಯಿತು ನನಗೆ

ಹಾಂ ಸರ್ ಆಯಿತು ಬ್ಯಾಂಕಿಗೇ ಬನ್ನಿ ಬ್ಯಾಂಕಲ್ಲಿ ಇರ್ತೀನಿ ಬನ್ನಿ ಇಲ್ಲ ಸರ್ ಫಾಸ್ಟ್ಲೀನೇ ಮಾಡಿಕೊಡ್ತೀವಿ ಬನ್ನಿ ಹಾಂ ಓಕೆ ಓಕೆ ಓಕೆ ಸರ್ ತ್ಯಾಂಕ್ ಯು ಸರ್